ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಂಬತ್ತು ಸಾವಿರದ ಎಂಟ್ನೂರ ಒಂದು ಹತ್ತು ಸಾವಿರದ ನೂರ ಒಂದು ಎಪ್ಪತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳು ಮೂವತ್ತು ಸಾವಿರದ ಮುನ್ನೂರ ಮೂವತ್ತ ಮೂರು